ಕೊಪ್ಪಳ ಜಿಲ್ಲೆಯಲ್ಲಿ ಹಳ್ಳಿಯ ನಾಗರಿಕರು ಅನೇಕ ತರಹದ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಸಾಮಾಜಿಕವಾದಂಥ ಬೆಂಬಲ ಸಿಗುತ್ತಿಲ್ಲ ಹಾಗೆ ಆರೋಗ್ಯ ಸೇವೆ ಕೂಡ ಅಷ್ಟೊಂದು ಸರಿಯಾಗಿಲ್ಲ ಅಂದರೆ ಆಂಬುಲೆನ್ಸ್ಗಳ ಬಾ ಆಂಬುಲೆನ್ಸ್ಗಳ ಬಳಕೆ ಅಥವಾ ಆರೋಗ್ಯ ಸೇವೆ ಆರೋಗ್ಯ ಆಸ್ಪತ್ರೆಯ ಆರೋ ಆರೋಗ್ಯ ಆಸ್ಪತ್ರೆ ರಾತ್ರಿ ಸಮಯದಲ್ಲಿ ಯಾವುದೇ ಸ್ಟಾಪ್ಗಳು ಇಲ್ಲದಿರುವುದು ಅಥವಾ ಯಾವುದೇ ಯಾರು ಸೇವೆ ಮಾಡಲು ನರ್ಸ್ಗಳ ಅಲಭ್ಯತೆ ಅದೇ ಥರ ಅದೇ ತರಹದ ಈ ಹಿರಿಯ ನಾಗರಿಕರಿಗೆ ಹಿರಿಯ ನಾಗರಿಕ ನಾಗರಿಕರಿಗೆ ಚಲಿಸಲು ಅಥವಾ ಚಲಿಸಲು ಮಾರ್ಗ ಹಾಗೂ ಅವರಿಗೆ ಅನುಕೂಲಗಳು ಯಾವ್ದೇ ತರಹದ ಸಿಗುತ್ತಿಲ್ಲ ಹಾಗಾಗಿ ಅವರು ಇಂತಹ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಅವರಿಗಿರುವ ಅವಕಾಶಗಳು ಅಂತಂದರೆ ಸಮಯ ಸರಿಯಾದ ಸಮಯಕ್ಕೆ ಆರೋಗ್ಯ ಸೇವೆ ಲಭಿಸುವುದು ಅಥವಾ ಸಾಮಾಜಿಕ ಬೆಂಬಲ ಸಿಗುವುದು ಅನೇಕರು ಆಂಬುಲೆನ್ಸ್ಗಳ ಬಳಕೆ ಅಥವಾ ಯಾವುದಾದ್ರು ಕಾರ್ ಅಥವಾ ಗ ಬೈಕ್ಗಳ ಸಹಾಯದಿಂದ ಆರೋಗ್ಯ ಸೇವೆಯನ್ನು ಪಡೆಯವುದು ಅಥವಾ ಪ್ರತಿದಿನ ಮ ಪ್ರತಿ ವಾರ ಅಥವಾ ದಿನಗಳ ಮಟ್ಟಿಗೆ ಆರೋಗ್ಯ ಸೇವೆಯಿಂದ ಮನೆಗೆ ಬಂದು ಉಚಿತವಾದ ಶಿಕ್ಷಣದ ಅದರ ಚೇತರಿಕೆಯ ಬಗ್ಗೆ ಗಮನಹರಿಸುವುದು ಇಂತಹ ಸೌಲಭ್ಯಗಳು ಅವರಿಗೆ ದೊರೆಯುತ್ತಿಲ್ಲ